ಹ್ಞೂ ಹೇಳಿ ರೀ ಏನು ಕೇಳಾತಿದು ರೀ ಹ್ಞೂ ರೀ ಹಾಂ ಬಿಲ್ ಬೇಕು ರೀ ಬಿಲ್ ಇದ್ರ ಯಾವ ಪ್ರಾಡಕ್ಟ್ ಅಂತ ಗೊತ್ತಾಗತ್ತೆ ನಮ್ದನ ನಮ್ದ ನಮ್ದು ಅಲ್ಲಿ ಅಂತ ಗೊತ್ತಾಗತ್ತೆ ಬಿಲ್ ಬೇಕು ಮೊದಲು ನಮ್ಗೆ ಬಿಲ್ ಬಿಲ್ ಇದ್ರ ಗೊತ್ತು ಆಗತ್ತೆ ರೀ ಬಿಲ್ ಇದ್ರೆ ಗೊತ್ತ ಬಿಲ್ ಇಲ್ಲಿ ಅಂದ್ರ ಗೊತ್ತು ಆಗಂಗಿಲ್ಲ ನಮ್ಗ ಇಲ್ಲಿ ನಮ್ಮ ಅಂಗ್ಡ್ಯಾಗ

ಅವ ಅವ್ರಿಗೆ ಬಿಲ್ ತಗೊಂಬಾ ಅಂತ ಹೇಳಿ ರೀ ಬಿಲ್ ತಗೊಂಬಂದ್ರ ಅಂದ್ರಾ ನಾ ಇಲ್ಲಿ ರಿಪ್ಲೇಸ್ಮೆಂಟ್ ಮಾಡಿ ಕೊಡ್ತೀವಿ ಹ್ಞೂ ಬಿಲ್ ತಗೊಂಬಾ ಅಂತ ಹೇಳಿ ರೀ ಬಿಲ್ ತಗೊಂಬಂದ್ರ ನಾವು ರಿಪ್ಲೇಸ್ಮೆಂಟ್ ಮಾಡಿ ಕೊಟ್ಟ ಅವ್ರಿಗೆ ಏನು ಬೇಕು ಅದನ್ನ ತಗೊಬೋದು ಅವ್ರು ಆದ್ರ ಬಿಲ್ ಬಿಲ್ ಇಲ್ದ ಬರಾಕತ್ರ ಅಂದ್ರ ಅದು ಇದಾಗುದಿಲ್ಲ ಅದ್ಕ ನೀವು ಅದು ಬಿಲ್ ತಗೊಂಬಾ ಅಂತ ಹೇಳಿ ರೀ ಅವ್ರ್ಗೆ ಆಮೇಲೆ ಅವ್ರ ಪ್ರೊಡಕ್ಟ್ ಏನೇನು ತಗೊಂಡಾರ ಅದನ್ನೆಲ್ಲ ಚೆಕ್ ಮಾಡಿ ಆಮೇಲೆ ನಾವು ಅದನ್ನ ಇದನ್ನ ಕೊಡಾಕೆ ಬರ್ತೈತಿ ಎಲ್ಲ ಮಟ್ರಿಯಲ್ಗಳು ಬ್ಯಾರೆ ಮಟ್ರಿಯಲ್ ಎಲ್ಲ ಅದ್ರದ್ದು ಅಮೌಂಟ್ ಎಲ್ಲ ಬೇಕಾಕ್ತತಿ ಎಷ್ಟು ಎಷ್ಟು ಅಮೌಂಟದು ಐತಿ ಎಲ್ಲಾ ಏನೇನು ಐತಿ ಅದನ್ನೆಲ್ಲ ಚೆಕ್ ಮಾಡ್ಬೇಕು ಆಕತಿ ನಾವು ಅದಕ್ಕೆ ಹ್ಞೂ ಅದು ಅವ್ರಿಗೆ ಹೇಳಿ ರೀ ಹಿಂಗಿಂಗ ಬಿಲ್ ಬೇಕು ಬಿಲ್ ತಗೊಂಬರ್ರಿ ಅಂತ್ಹೇಳಿ ರೀ ಅವ್ರಿಗೆ ಬಿಲ್ ಇದ್ದಾಗ ಇದನ್ನ ಕೊಡಾಕೆ ಆಕತಿ ಇಲ್ಲಿಕ ಏನು ಪ್ರೂಫ್ ಇಲ್ದೆ ನಾವು ಕೊಡಾಕೆ ಏನು ಆಗೋದಿಲ್ಲ ಹ್ಞೂ ಬಿಲ್ ಬೇಕು ನೋಡ್ರಿ ಸ್